ಇಪ್ಪತ್ನಾಲ್ಕು ನವಂಬರ್ ಎರಡು ಸಾವಿರದ ಐದು ಏಳು ಏಪ್ರಿಲ್ ಎರಡು ಸಾವಿರದ ಎಂಟು ಒಂಬತ್ತು ಹನ್ನೊಂದು ಎರಡು ಸಾವಿರದ ಒಂ ಹನ್ನೊಂದು ಎಂಟು ಹತ್ತು ಎರಡು ಸಾವಿರದ ಹದಿನೈದು ಆರು ಏಳು ಎರಡು ಸಾವಿರದ ಇಪ್ಪತ್ತು ಒಂಬತ್ತು ಆರು ಎರಡು ಸಾವಿರದ ಹತ್ತು